ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಂದರವಾದ ವಾತಾವರಣವು ಸಹ ಇದೆ ಇಲ್ಲಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಹಾಗೂ ಎಲ್ಲ ಕಲಾವಿದರು ಸಹ ಇಲ್ಲಿಗೆ ಬರ್ತಾ ಇರ್ತಾರೆ ಏಕೆಂದರೆ ಇಲ್ಲಿ ವಾತಾವರಣ ಸಹ ಸುಂದರವಾಗಿದೆ ನನಗೂ ಸಹ ನಂದಿ ಇಲ್ಸ್ ಅಂದರೆ ತುಂಬ ಇಷ್ಟ ನಾನು ಅಲ್ಲಿಗೆ ಸುಮಾರು ಸಲ ಅಲ್ಲಿಗೆ ಭೇಟಿ ನೀಡುತ್ತೇನೆ ಏಕೆಂದರೆ ಅಲ್ಲಿ ಸುಂದರವಾದ ವಾತಾವರಣವು ಸಹ ಇದೆ ಮತ್ತೆ ಮತ್ತೆ ಹೋಗಬೇಕು ಅನ್ನಿಸುತ್ತದೆ ಇಲ್ಲಿ ನಂದಿ ಇಲ್ಸ್ ಅಲ್ಲದೇ ಇನ್ನೂ ಮುಂತಾದ ದೇವಸ್ಥಾನಗಳು ಸಹ ಇದೆ ಈಶಾ ಟೆಂಪಲ್ ಗೋಪಿನಾಥ ದೇವಸ್ಥಾನ ಇನ್ನೂ ರಂಗ ರಂಗಸ್ಥಳಗಳು ಸಹ ಇದ್ದಾವೆ ಇಲ್ಲಿಗೆ ಬೇರೆ ಕಡೆಯಿಂದನೂ ಸಹ ಇಲ್ಲಿಗೆ ಭೇಟಿ ನೀಡಿ ಅವರ ಸುಖ ಸಂತೋಷಗಳನ್ನು ಸಹ ಇಲ್ಲಿ ಹಂಚಿಕೊಳ್ಳಲು ಬರ್ತಾರೆ ಏಕೆಂದರೆ ಇಲ್ಲಿ ಸುಂದರವಾದ ವಾತಾವರಣವು ಸಹ ಇದೆ ಹಾಗಾಗಿ ನನ್ನ ಫ್ರೆಂಡ್ಸು ಸಹ ಇಲ್ಲಿಗೆ ಯಾ ಅವ್ರು ಯಾವಾಗಲೂ ಬಂದು ತಮಗೆ ಇಷ್ಟವಾದ ಪ್ಲೇಸುಗಳನ್ನು ನೋಡಲು ಇಷ್ಟಪಡ್ತಾಯಿರ್ತಾರೆ